ಗುಡ್ ಮಾರ್ನಿಂಗ್ ನೀವು ಅದು ಬೀದರ್ನಾಗ ಒಂದು ಫೇಮಸ್ ಹೋಟೆಲ್ ಅದ ನೋಡಿರಿ ಅಲ್ಲಿ ನೀರು ದೋಸೆ ಮತ್ತು ಕುಂದಾಪುರ ಕೋಳಿ ಸಾರು ಫೇಮಸ್ ಇದ್ದಿನ ಹೋಟೆಲ್ ನಿಮ್ಮದೇ ಅದ ರೀ ಅದು ನಾವು ಬೆಂಗ್ಳೂರ್ಲಿಂದ ಬಂದಿದೇವೆ ರೀ ಬೀದರ್ ಊರು ಮಾಡ್ಲು ಬಂದಿದೇವೆ ಹ್ಞೂ ಇಲ್ಲಿ ಸಲ್ಪ ಜಾಗ ಓಡಾಡಿದೇವೆ ಹಾಂ ಹಾಗೆ ಇನ್ನೊಂದು ಸಲ್ಪ ಜಾಗಗಳು ಅಡ್ಯಾಡೋವವ ಇನ್ನೂ ಎರಡು ದಿವ್ಸ ನಾವು ಇಲ್ಲೇ ಇರ್ಲತ್ತಿದ್ದೇವೆ ಬೆಂಗ್ಳೂರ್ನಾಗ ಇದ್ದಿನಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಭಾಳ ನಿಮ್ಮ ಸಲ್ಪ ಮಂದಿ ನಮ್ಮ ಫ್ರೆಂಡ್ಸ್ ಅರ ಬೀದರ್ದವರು ಅವ್ರು ಹೇಳಿದರು ಆ ಹೋಟೆಲ್ನಾಗ ನೀರು ದೋಸೆ ಮತ್ತು ಕುಂದಾಪುರ ಕೋಳಿ ಸಾರು ಮಸ್ತ್ ಮಾಡ್ತಾರೆ ತೋಲ್ ಭಾಳ ಕೇಳ್ಸ್ಕೊಂಡಿದೇವೆ ಹಾಂ ಅದೇ ಹೆಂಗೆ ಭೀ ಬೀದರ್ಗೆ ಬಂದಿದೇವೆ ಒಂದು ಸರ್ತಿ ಟ್ರೈ ಮಾಡೋಣ ಅಂತ ಅನ್ಕೊಳತ್ತಿದ್ದೇವೆ ಯಾವಾಗ ಯಾವಾಗ ಯಾವಾಗಿಂದ್ ಹಿಡ್ದು ಯಾವಾಗ ಯಾವಾಗಿನ ತನಕ ಶಾಪ್ ಓಪನ್ ಇರ್ತದೆ ರಿ ನಿಮ್ಮದು ಟೆನ್ ಎಸ್ ಟೆನ್ ಟು ಫೋರ್ ಹಾಂ ಹ್ಞೂ ಹಾಂ ರೀ ಮ್ಯಾಮ್ ಹಾಂ ರೀ ಹಾಂ ರೀ ಮ್ಯಾಮ್

ಹಾಂ ಸೋ ಇವತ್ತು ನಮ್ಗೆ ಹಾಂ ರೀ ಇವತ್ತು ನಮ್ಗೆ ಬೀದರ್ ಕಿಲಾ ಅದಲ್ಲ ಅಲ್ಲಿ ಅಲ್ಲಿ ಹೋಗಕ್ ಅದ ರೀ ಅಲ್ಲಿ ಥೊಡೆ ನೋಡಿ ಬರೋದದ ನಮ್ಗೆ ನಾವು ಸ ಒನ್ ತ್ರೀ ಓ ಕ್ಲಾಕ್ ತನಕ ಹಂಗೆ ಅದು ಮುಗ್ಸ್ಕೊಂಡಿ ನಿಮ್ಮ ನಿಂಬಲ್ಲಿ ಬರ್ತೀವಿ ರೀ ಹಾಂ ಅದೇ ನಮ್ಗೆ ಮೇನ್ ಬೇಕಾಗಿದ್ದು ನೀರ್ದೋಸೆ ಮತ್ತು ಕುಂದಾಪುರ ಕೋಳಿ ಸಾರು ಅಷ್ಟೇ ಹ್ಞೂ ಅದೇ ಟೇಶ್ಟ್ ಮಾಡಣ್ ಮಾಡಿ ಮಾಡಿ ಮಾಡ್ಲಿಕ್ಕ ಸ್ಪೆಷಲಿ ಅದೇ ಟೇಶ್ಟ್ ಮಾಡಣ್ ಅನ್ಕೊಳತ್ತಿದ್ದೇವೆ ನಾವು ಹಾಂ ಅಷ್ಟೇ ಮತ್ತು ನಿಮ್ಮ ನಿಂಬಲ್ಲೇನು ಅದ ರೀ ಸ್ಪೆಷಲ್ಲು ಅದರ ಅದು ಅದರ ಜೊತೆ ಹ್ಞೂ ಅದೇ ರೀ ಈಗ ನಾವು ಟೋಟೆಲ್ ಟೋಟೆಲ್ ಫಿಫ್ಟೀನ್ ಮೆಂಬರ್ಸ್ ಇದ್ದೇವೆ ರೀ ಹ್ಞೂ ಹಾಂ ರೀ ಮ್ಯಾಮ್ ನಿಮ್ಮ ಒಂದು ಪ್ಲೇಟ್ ಬಿರ್ಯಾನಿ ಎಷ್ಟಕ್ಕೆ ರೀ ಟು ಫಿಫ್ಟಿ ಅದೇ ನೀರುದೋಸೆ ಮತ್ತು ಕುಂದಾಪುರ ಕೋಳಿ ಸಾರು ಫೈವ್ ಹಂಡ್ರೆಡಾ ನಾವು ಇಷ್ಟು ಮಂದಿ ಇದ್ದೇವೆ ರೀ ಮೇಡಮ್ ಡಿಸ್ಕೌಂಟ್ ಮಾಡ್ಬೋದೋ ಏನೋ ನೋಡಿರಿ ಹ್ಞೂ ಆಯ್ತು ತಕೊ ರಿ ಮ್ಯಾಮ್ ನಾವು ಇದು ಅದು ಕಿಲಾ ಕಿಲಾಕ್ಕೆ ಹೋಗಿ ಒಂದು ತ್ರೀ ಓ ಕ್ಲಾಕ್ ತನಕ ಬರ್ತೀವಿ ರೀ ಮೇಡಮ್ ಹಾಂ ಹಾಂ ರೀ ಮೇಡಮ್ ಫಿಫ್ಟೀನ್ ಐ ಹದಿನೈದು ಬೇಕು ನೋಡಿರಿ ಹದಿನೈದು ವಲಿ ಮೇಲೇ ಮಾಡಿರಿ ನಿಮ್ಗೆ ನೀವು ಹ್ಯಾಂಗೆ ಮಾಡ್ತೀರಿ ಪೈಲೆ ಹಿಡಿದು ಹಾಗೇ ಮಾಡಿರಿ ಹಾಂ ರೀ ಮ್ಯಾಮ್ ವಲಿ ಮೇಲೆ ಮಾಡಿರಿ ಹ್ಞೂ ಹಾಂ ಹಾಂ ಆಯ್ತು ರೀ